ನನ್ನ ಅಭಿಪ್ರಾಯದಲ್ಲಿ ನೃತ್ಯವು ತುಂಬ ಆಕರ್ಷಕವಾದ ಒಂದು ಕಲೆಯಾಗಿದೆ ಅದರಲ್ಲಿ ಎಲ್ಲಿ ಯಾರು ನೃತ್ಯ ಮಾಡಿದರೂ ಒಂದು ಜನ ಒಟ್ಟಾಗಿ ಗುಂಪಾಗಿ ನೋಡಲಿಕ್ಕೆ ಹೋಗ್ತಾರೆ ಒಬ್ಬರು ಈಗ ದೂರದಲ್ಲಿ ಒಂದು ನೃತ್ಯ ಮಾಡುವುದು ನೋಡಿದರೆ ಎಲ್ಲ ಕೆಲಸಗಳನ್ನು ಬಿಟ್ಟು ನಾವು ಆ ನೃತ್ಯವನ್ನು ನೋಡಲಿಕ್ಕೆ ನಾವು ಹೋಗುತ್ತೇವೆ ಹಾಗಾಗಿ ಒಂದು ನೃತ್ಯ ಒಂದು ಆಕರ್ಷಣೆ ನಮಗೆ ಆಗಿರುತ್ತದೆ ನೃ ನೃತ್ಯದಲ್ಲಿ ನಾವು ನೃತ್ಯ ಮಾಡುವುದನ್ನು ನೋ ನೃತ್ಯ ಮಾಡುವ ಹಾವ ಭಾವ ಅವರದ್ದು ಅವರದ್ದು ಇಮೋಷ್ನಲು ಅದೆಲ್ಲ ನಮ್ಮ ಮನಸ್ಸಿಗೆ ಒಂದು ಕನೆಕ್ಟ್ ಆಗ್ತದೆ ಒಂದು ನೃತ್ಯದಲ್ಲಿ ಒಂದು ಕಥೆ ಇರುತ್ತದೆ ಆ ಕಥೇದು ಅವರು ರೂಪಕ ಮಾಡುವಾಗ ಅದನ್ನು ನೋಡುವ ರೀತಿ ನಮ್ಮದು ಸಹ ಮನಸ್ಸು ತುಂಬ ಉಲ್ಲಾಸವಾಗುತ್ತದೆ ಆ ನೃತ್ಯವನ್ನು ನೋಡುವಾಗ ನಮಗೆ ನಮ್ಮನ್ನು ಹಾಗೆಯೇ ಸ್ ಸ್ಕೂಲಲ್ಲಿ ಬೇರೆ ಬೇರೆ ಸಮುದಾಯದ ಮಕ್ಕಳೆಲ್ಲ ಬರ್ತಾರೆ ಆ ಮಕ್ಕಳನ್ನು ಒಟ್ಟುಗೂಡಿಸಿ ಗುರುಗಳು ನೃತ್ಯವನ್ನು ಕಲಿಸುತ್ತಾರೆ ಆ ನೃತ್ಯವನ್ನು ಮಾಡುವಾಗ ಎಲ್ಲರಿಗೂ ಖುಷಿಯಾಗುತ್ತದೆ ಎಲ್ಲ ಸಮುದಾಯದವ್ರೂ ಒಟ್ಟಾಗಿ ಮಾಡುವಾಗ ಖುಷಿಯಾಗುತ್ತದೆ ಯಾವ ಸಮುದಾಯದವರೂ ಸಹ ಒಂದು ನೃತ್ಯ ಮಾಡುವಾಗ ನಮಗೆ ಆ ಸಮುದಾಯ ನಾವು ಅದನ್ನು ನೋಡುವುದಿಲ್ಲ ಅವರು ಮಾಡುವ ಹಾವ ಭಾವ ನಮ್ಮನ್ನೆಷ್ಟು ಎಟ್ರೆಕ್ಷನ್ ಮಾಡ್ತಾರೆ ಅದನ್ನು ನಾವು ನೋಡ್ತೀವಿ ಹಾಗಾಗಿ ನೃತ್ಯ ಒಂದು ಜನರಿಗೆ ಒಂದು ಒಟ್ಟು ಮಾಡಿಸುವ ಒಂದು ಅದರಲ್ಲಿ ಶಕ್ತಿ ಇದೆ ನೃತ್ಯದಲ್ಲಿ